ಹೆಲೋ ಹಾಂ ಸ್ವಿಗ್ಗಿಯಿಂದ ಅಲ್ವಾ ಹಾಂ ನಿಮ್ಮ ಹೋಟಲಲ್ಲಿ ಏನೇನಿದೆ ಸರ್ ಹಾಂ ಒಂದು ಚಿಕನ್ ಡ್ರೈ ಅದು ಖಾರ ಕಡಿಮೆ ಇರಲಿ ಹಾಂ ಬಿರಿಯಾನಿಯಲ್ಲಿ ಯಾವ ಥರ ಬಿರಿಯಾನಿಯಿದೆ ಸರ್ ಹೌದಾ ಮಟನ್ ಬಿರಿಯಾನಿನಾ ಹಾಂ ಮಟನ್ ಬಿರಿಯಾನಿಗೆ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅದು ಒಂದು ಪ್ಯಾಕ್ ಮಾಡಿ ಹಾಂ ಕಬಾಬಲ್ಲಿ ಯಾವ ಥರ ಕಬಾಬ್ಸ್ ಇದೆ ಸರ್ ಹಾಂ ತಂದೂರಿ ಕಬಾಬ್ ಸರ್ ಒಂದು ಪ್ಯಾಕ್ ಮತ್ತೆ ಫಿಶಸ್ ಏನಾರೂ ಇದೆಯಾ ಸರ್ ಹಾಂ ಫಿಶಸಲ್ಲೂ ಅಷ್ಟೇ ಸರ್ ಟು ಫಿಶ್ಶು ಖಾರ ಕಡಿಮೆ ಇರಲಿ ತವಾ ಫ್ರೈ ಆಗಿರಲಿ ಸರ್